ನನಗೆ ಚಿತ್ರಕಲಾ ಅಂದರೆ ತುಂಬ ಇಷ್ಟ ನಾನು ಚಿಕ್ಕವಾಗಿಂದ ಚಿತ್ರವನ್ನು ಬಿಡಿಸುತ್ತಿದ್ದೇನೆ ನನ್ನ ಶಾಲೆಯಲ್ಲಿ ಕಾಲೇಜಲ್ಲಿ ತುಂಬ ಬಹುಮಾನ ಸಿಕ್ಕಿದೆ ನನಗೆ ಚಿಕ್ಕವಾಗಿಂದ ಶ್ ಚಿತ್ರ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ ನಾನು ಎಲ್ಲಿ ಹೋದರು ತುಂಬ ಚಿತ್ರವನ್ನು ಬಿಡಿಸುತ್ತೇನೆ ನಮ್ಮ ಮನೆಗೆ ತುಂಬ ಜನ ಮಕ್ಕಳು ಬರ್ತಾರೆ ನಾನು ಅವರಿಗೆ ಚಿತ್ರ ಬಿಡಿಸೋದನ್ನು ಹೇಳಿಕೊಡ್ತೀನಿ ಟ್ಯೂಷನ್ಸ್ ಮಾಡ್ತೀನಿ ಚಿಕ್ಕ ಚಿಕ್ಕ ಚಿತ್ರಯಿಂದ ದೊಡ್ಡ ದೊಡ್ಡದು ಹೇಳಿಕೊಡ್ತೀನಿ ನಾನು ತುಂಬ ಚಿತ್ರಗಳನ್ನು ಬಿಡಿಸಿದ್ದೀನಿ ನನ್ನ ಅಮ್ಮಾದು ನನ್ನ ಅಪ್ಪಾದು ಎಲ್ಲಿಗಾದ್ರು ಆಚೆ ಹೋದರೇನು ಬಿಡಿಸಿದ್ದೇನೆ ಝೂಗೆ ಹೋಗಿದ್ದಾಗ್ನೆ ಕೋತಿ ಚಿತ್ರ ಎಲ್ಲಾ ಬಿಡಿಸಿದ್ದೇನೆ ನಾನು ಚಿತ್ರಗಳನ್ನು ಬಿಡಿಸಿ ಸೇಲ್ ಮಾಡ್ತೀನಿ ತುಂಬ ಜನ ನನ್ನ ಹತ್ತಿರ ಬಂದು ಇಸ್ಕೊಂಡಿದ್ದಾರೆ ಕಾಸು ಕೊಟ್ಟು ನನ್ಗೆ ತುಂಬ ಇಷ್ಟವಾಗಿದ್ದು ಮಂಡಲ ಆರ್ಟ್ ನಾನು ತುಂಬ ಬೀಚ್ ಚಿತ್ರವನ್ನು ಬಿಡಿಸಿದ್ದೇನೆ ಸಿನಾರಿಯೋ ಚಿತ್ರವನ್ನು ಬಿಡಿಸಿದ್ದೇನೆ ಸನ್ಸೆಟ್ ಸನ್ರೈಸ್ ಎಲ್ಲ ಚಿತ್ರವನ್ನು ಬಿಡಿಸಿದ್ದೇನೆ ಅದಕ್ಕೆ ಪೇಯಿಂಟ್ ಹಾಕಿದ್ರೆ ಇನ್ನ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ತುಂಬ ಕಾಂಪೀಟೇಷನ್ಸ್ ಅಲ್ಲು ಪಾರ್ಟಿಸ್ಪೇಟ್ ಮಾಡಿದ್ದೀನಿ ತುಂಬ ಬಹುಮಾನಗಳನ್ನು ಗೆದ್ದಿದ್ದೀನಿ ನಾ ನಮ್ಮಅಮ್ಮ ಚಿತ್ರವನ್ನು ಬಿಡಿಸಿದ್ದೀನಿ ಯಾರು ತುಂಬ ಮನುಷ್ಯರ ಚಿತ್ರ ಬಿಡಿಸಿದ್ದೇನೆ